ಇದು ಶರಣಪ್ಪ ಅವ್ರ್ ಸೆಲಿಬ್ರಿಟಿ ಏನು ರೀ ಮಾತಾಡುದು ಸೆಲಿಬ್ರಿಟಿ ನಾನು ಮೈಸೂರು ವೀರೇಶ್ ಅಂತ ರೀ ನಿಮ್ಮ ಅಭಿಮಾನಿ ರೀ ನಾವು ದೊಡ್ಡ ಅಭಿಮಾನಿ ರೀ ನಿಮ್ಮ ಬೆಳವಣ್ಗೆ ರೀ ನಿಮ್ಮ ಹೋಗ್ತಾ ಇರೋ ಸ್ಟೈಲು ನಿಮ್ಮ ನಿಮ್ಮ ಯಾವುದಾಯ್ತು ಕಾಮ್ನೇಷನ್ ರೀ ವ್ಯಕ್ತಿತ್ವ ಎಲ್ಲದೂ ಚೆನ್ನಾಗೈತೆ ರೀ ನಿಮ್ದು ಹಾಂ ದೊಡ್ಡ ಅಭಿಮಾನಿ ರೀ ನಿಮ್ಮ ಅಭಿಮಾನಿ ಹಾಂ ರೀ ಹಾಂ ಆರಾಮ ರೀ ನೀವು ಆರಾಮ ರೀ ಸರ್ರ ಏನಿಲ್ಲ ಸರ್ ನಿಮ್ಮ ಕೂಡ ಮಾತಾಡಕ್ಕೆ ಭಾಳ ದಿವ್ಸಾಗಿತ್ತ ರೀ ಹಾಂ ಹೌದ್ ಸರ್ರ ಅದೇ ಸರ್ ನಿಮ್ಮ ಗುಣನೇ ಇಷ್ಟಾಗಿದ್ದು ರೀ ಸರ್ ನಮಗೆ

ಹಾಂ ಸರ್ ಅದೇ ಸರ್ ಹೌದ್ ಸರ್ ಎಲ್ಲ ಆರಾಮ ಇದಾರ್ ಏನಿಲ್ಲ ಸರ್ರ ನಿಮ್ಮದೆಲ್ಲ ಈ ಜನ್ರಿಗೆ ಸಹಾಯ ಮಾಡೋದು ಯಾವ್ದು ಯಾವ್ದೋ ವ್ಯಕ್ತಿತ್ವ ಗುಣದೊಳ್ಗೆ ಭಾಳ ಇಷ್ಟಾಗೀರಿ ಅದೇ ಒಂದು ದೊಡ್ಡ ಗುಣ್ದಾಗೆ ಗುಣದಾಗೇ ಇಷ್ಟ ಆಗೀರಿ ನೀವು ಸೆಲೆಬ್ರಿಟಿ ಅಂತ ಈಗ ನಿಮ್ಮ ದಾರ್ಯಾಗೆ ನಾವು ಹೋಬಕ್ ರೀ ಈಗ ಒಟ್ಟು ನೀವು ಆದರ್ಶ ಇದ್ದಂಗೆ ರೀ ಈಗ ಹಾಂ ಸರ್ ಹಾಂ ಸರ್ ಹೌದು

ಹೌದು ಸರ್ ಹೌದು ಸರ್ ಹೌದು ಹೌದು ಹಾಂ ಹ್ಞೂ ಸರ್ ಹೌದು ಸರ್ರ ಹ್ಞೂ ಓಕೆ ಸರ್ ಮೀಟಾಗ್ತೀನಿ ಸರ್ ಒಂದು ಸರ್ತಿ ಮೀಟಾಗ್ತೀನಿ ಸರ್ರ ತ್ಯಾಂಕ್ಸ್ ಸರ್